ಅಲೋ ಲೋ ಸರ ನಿಮ್ಮದು ಟೀ ಟೀ ಸ್ಟಾಲ್ ಉಂಟಲ್ಲ ಓ ಎಲ್ಲಿ ಬರ್ತದೆ ಅದು

ತಮ್ಮಲ್ಲಿ ಯಾವುದೆಲ್ಲ ನ ತಿಂಡಿಗಳು ಅಲ್ಲೆಲ್ಲ ಮಾಡ್ತೀರಿ

ಚಾದಲ್ಲಿ ಚಾದಲ್ಲಿ ಎಂತ ಮಾಡ್ತೀರಿ ಹೌದಾ ಹಾಂ ನಮಗೂ ಹಾಗೇ ಸಂಜೆ ಕೂಡ ಬೇಕು ಸರ್ ಸಂಜೆ ಬೇರೆ ಕ್ವಾಲಿಟಿ ಮಾಡಿ ಕೊಡ್ಬೋದಾ ಹೌದು ಸಂಜೆ ಕೂಡ ಒಂದು ನಾಲ್ಕು ಗಂಟೆಗೆ ಬೇಕು

ಹೌದಾ ನಿಮ್ದು ರೇಟ್ ಹೇಗೆ ನಡೀತದೆ ಈಗ ಹೌದಾ ಹಾಂ ಹಾಂ ಹಾಂ ಒಳ್ಳೆಯ ಕ್ವಾಲಿಟಿ ಮಾಡಿ ಕೊಡ್ಬೋದಲ್ಲ ಸರ್ ನಾನು ಯಾವ್ದು ತಿಂಡಿಯೆಲ್ಲಾ ಅಂತ ಯಾ ಕೇಳಿ ಹೇಳ್ತೇನೆ ನಾನು ನಿಮಗೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲದ್ದು ಹಾಂ ಆಯ್ತು ಒಂದು ನೂರ ಐವತ್ತು ಜನದ್ದು ಮಾಡಿಕೊಡಿರಿ ನಮಗೆ

ಆಯ್ತು ಆಯ್ತು ಒಂದು ಡೇಟು ನಾನು ಹೇಳ್ತೇನೆ ಡೇಟ್ ಒಂದು ಈ ತಿಂಗಳ ಮೂವತ್ತು ತಾರೀಕಿಂದ ಬರೆಯಿರಿ ಈ ತಿಂಗಳಿದ್ದು ಮೂವತ್ತನೇ ತಾರೀಕು ಬೇಕು ನನಗೆ ಬೆಳಗ್ಗೆ ಮತ್ತು ಸಾಯಂಕಾಲ ನೂರೈವತ್ತು ಮಂದಿಯದ್ದು ಬೆಳಗ್ಗೆ ಒಂದು ಏಳುವರೆ ಗಂಟೆಗೆ ಬಂದರೆ ಸಾಕು ಬೆಳಗ್ಗೆ ಏಳುವರೆಗೆ ಸಂಜೆ ಒಂದು ನಾಲ್ಕು ಗಂಟೆ

ಹೌದ್ ಹೌದು ನೂರ ಹತ್ತು ಜನರು ಬೇಕು ಸರ್ ತಿಂಡಿ ಬೆಳಗ್ಗೆ ಒಂದು ಒಳ್ಳೆದು ತಿಂಡಿ ಯಾವ್ದು ಮಾಡ್ತೀರಿ ಯಾವುದದು ಹೇಳಿ ನನಗೆ ಇಡ್ಲಿ ವಡೆ ಎಲ್ಲ ಆಗ್ಬೋದು ಬೆಳಗ್ಗೆ ಒಂದು ಚಾ ಟೀ ಮಾತ್ರ ಸ್ವಲ್ಪ ಒಳ್ಳೆದು ಮಾಡಿ ಆಯಿತಾ ನಮ್ಮದೆಲ್ಲ ಪಾರ್ಟಿ ಎಲ್ಲ ಹೊರಗಡೆ ಇರುತ್ತೆ ಅವ್ರು ಏನು ಹೇಳಬಾರ್ದಲ್ಲ ಹಾಗೆ ಡ ಅಲ್ಲ ಟೀ ಮತ್ತು ಸ ರಾ ಸಂಜೆಯಾ ಮಧ್ಯಾಹ್ನ ಮಧ್ಯಾಹ್ನ ಸಂಜೆ ನಮಿ ಬೆಳಗ್ಗೆಗೆ ಇಡ್ಲಿ ವಡೆ ಕೊಡಿ ಅದಕ್ಕೆ ಸಾಂಬಾರು ಕೊಡಿ

ಹಾಂ ಸ್ವಲ್ಪ ಕಾಫಿ ಒಂದು ಐವತ್ತು ಮಂದಿದೊಂದು ಕಾಫಿ ಕಳಿಸಿ ಹಾಂ ಒಂದು ನೂರು ಮಂದಿಗೆ ಟೀ ಮಾಡಿ ಹಾಂ ಸಂಜೆ ಸಂಜೆಯ ಸಂಜೆಯದ್ದು ತೊಂದರೆಯಿಲ್ಲ ಒಂದು ಇಪ್ಪತ್ತೈದು ಕಾಫಿ ಸಾಕು ಹೌದು ಮತ್ತು ಎಲ್ಲ ಟೀಯೇ ಮಾಡಿ ಅ ವಡೆ ಸಾಂಬಾರು ಮಾಡಿಕೊಡಿ ಸಂಜೆ ಆಯಿತಾ ಹೌದು ಹ್ಞೂ ಒಂದು ಮೂವತ್ತೈದು ರೂಪಾಯಿ ಬೀಳ್ತದಾ ಒಂದು ಒಂದು ಇಡ್ಲಿ

ಹಾಂ ಸರಿ ಆಯ್ತು ಆಯ್ತು ಸರಿ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಪಾತ್ರೆ ಮುಡ್ಸ್ತಿದೇವೆ ಮತ್ತು ನಿಮ್ಮದು ಹಣ ಕೂಡ ಆವಾಗಲೇ ಕೊಡ್ತೇನೆ ಓಕೆ ಓಕೆ ಸರ್ ಹ್ಞೂ ಹ್ಞೂ ಹ್ಞೂ ಹ್ಞೂ